ನಾವು ತುಂಬ ವಿಚಾರಗಳನ್ನು ಕನ್ನಡಕ್ಕೆ ಅನುವಾದಿಸಿ ಅನುವಾದಿಸಿ ಬರೆಯುವುದನ್ನು ನೋಡ್ದ್ವಿ ಇಂಗ್ಲಿಷ್ ಪದ್ಯಗಳನ್ನು ಮತ್ತು ಇಂಗ್ಲಿಷ್ ಪಾಠಗಳನ್ನು ಏನು ಮಾಡ್ತೀವಿ ಕನ್ನಡಕ್ಕೆ ಅನುವಾದ ಮಾಡಿ ಬರ್ದಿರೋದನ್ನು ನೋಡ್ತೀವಿ ಕನ್ನಡದಲ್ಲಿ ಅನುವಾದಿತ ಕಾದಂಬರಿಗಳು ಮತ್ತು ಅನುವಾದಿತ ಒಂದು ಕೃತಿಗಳನ್ನು ನಾವು ಹೆಚ್ಚಾಗಿ ನೋಡೋದಕ್ಕೆ ಸಿಗ್ತಾ ಹೋಗ್ತವೆ ಇವು ಪ್ರಮುಖವಾಗಿ ಎಲ್ಲವನ್ನು ಏನು ಮಾಡ್ತೀವಿ ಆ ಒಳಗಡೆ ಇರುವಂಥ ಒಂದು ಪ್ರಮುಖ ವಿಚಾರಗಳನ್ನು ನಾವಿಲ್ಲಿ ನೋಡ್ಬೋದು ಇವು ಅನುವಾದಿಸಿ ಕನ್ನಡಕ್ಕೆ ಅವನ್ನು ತರ್ಜುಮೆ ಮಾಡಿ ಬರ್ದಿರೋದನ್ನು ನೋಡ್ತೀವಿ ಇದು ಯಥಾವತ್ತಾಗಿ ಇಂಗ್ಲೀಷಲ್ಲಿರುವಂತಹ ಒಂದು ಭಾಷೆಯಲ್ಲಿರುವಂತಹ ಒಂದು ಪದಗಳನ್ನು ಬಳಸಿ ಕನ್ನಡದಲ್ಲಿ ಭಾಷೆಯನ್ನು ಬಳಸಿ ಏನು ಮಾಡ್ತಾರೆ ಕನ್ನಡಕ್ಕೆ ಅನುವಾದ ಮಾಡಿರೋದನ್ನು ನಾವು ನೋಡ್ತೀವಿ ಅಂದರೆ ಇಲ್ಲಿ ಕೇವಲ ಭಾಷೆ ಒಂದು ಬದಲಾವಣೆಯಾಗಿರುತ್ತೆ ಒಂದು ಅದರ ಒಂದು ಸೊಬಗು ಅದರ ಒಂದು ಒಳ ಅರ್ಥ ಮತ್ತೆ ಅದರ ಒಂದು ಲಕ್ಷಣ ಏನಾಗಿರುತ್ತೆ ಅದು ಯಥಾವತ್ತಾಗಿ ಅದರದೇ ಆದಂಥ ಒಂದು ರೀತಿಯಲ್ಲಿ ಬದಲಾವಣೆಯಾಗಿರೋದನ್ನು ನೋಡ್ತೀವಿ ಆ ಮೂಲಕ ಏನಾಗುತ್ತೆ ಏನಾದರೂ ಒಂದು ವಿಷಯವನ್ನ ನಾವು ಕನ್ನಡದಿಂದ ಬೇರೆ ಭಾಷೆಗೆ ಅಂದರೆ ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮರಾಠಿ ತೆಲುಗು ತಮಿಳು ಹೀಗೆ ಹಲವಾರು ಭಾಷೆಗಳಿಗೆ ನಾವೇನು ಮಾಡ್ತೀವಿ ಅದನ್ನು ತರ್ಜುಮೆಯನ್ನು ಮಾಡಿರೋದನ್ನು ಅನುವಾದಿಸಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಇದರಿಂದ ಉತ್ತಮ ಅನುಭವವಾಗಿರೋದನ್ನು ನೋಡ್ತೀವಿ ಅಂದರೆ ಭಾಷೆ ಒಂದು ಬೆಳವಣಿಗೆ ಆಗ್ತಾ ಹೋಗುತ್ತೆ ಭಾಷೆನ ತಿಳುವಳಿಕೆ ಆಗ್ತಾ ಹೋಗುತ್ತೆ ಭಾಷೆಯನ್ನು ನಾವು ಹೆಚ್ಚಾಗಿ ಗೃಹಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಭಾಷೆ ಕಲಿಯೋದಕ್ಕೆ ನಾವು ಇದು ಸಹಾಯಕ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಭಾಷೆಯಿಂದ ನಾವು ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ಉತ್ತಮ ಭಾಷಾಜ್ಞಾನಿಗಳಾಗಿ ರೂಪುಗೊಳ್ಳುವುದಕ್ಕೆ ಉತ್ತಮ ಭಾಷೆಯನ್ನು ಕಲಿಯೋದಕ್ಕೆ ಮತ್ತು ಆ ಒಂದು ಕವಿತೆಗಳ ಮೂಲ ಪರಿಕಲ್ಪನೆಗಳನ್ನು ನೀಡೋದಕ್ಕೆ ನಾವು ಸಹಾಯಕ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ಉತ್ತಮ ರೀತಿಯಾದಂಥ ಭಾಷಾತಜ್ಞರಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡ್ಬೋದು ಇದು ನಾವು ಮಾಡುವಂತಹ ಕನ್ನಡದ ಕನ್ನಡಕ್ಕೆ ಕನ್ನಡದಿಂದ ಬೇರೆ ಭಾಷೆಗೆ ಅನುವಾದ ಮಾಡಿದಾಗ ಅಥವಾ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದಾಗ ಆಗುವಂತಹ ಪ್ರಮುಖ ಅನುಭವಗಳನ್ನು ನೋಡ್ಬೋದು